ಹಲೋ ಆಂ ನಾವು ಹೌದು

ಆಂ ಏನಾಗುತ್ತಿದೆ

ಅದು ಅಂದರೆ ಜ್ವರದ ಮಾತ್ರೆ ಎಲ್ಲ ತೊಗೊಂಡಿದ್ದೀರಾ ಊಟ ಮಾಡಿ ಆಂ ನೀರು ಚೆನ್ನಾಗಿ ಕುಡಿಬೇಕು ಮತ್ತೆ ಹ್ಞೂಂ

ಕುತ್ತಿಗೆ ನೋವಿಗೆ ಬಿಸಿನೀರು ಕುಡಿಬೇಕು ಚೆನ್ನಾಗಿ ಮತ್ತೆ ಟ್ಯಾಬ್ಲೆಟ್ ಬೇರೆದು ಬರ್ಕೊಡ್ತೀನಿ ಅದಕ್ಕೆ ಮತ್ತು ಸೊಂಟ ಸೊಂಟ ನೋವಿಗೆ ಸ್ವಲ್ಪ ರೆಶ್ಟ್ ಮಾಡ್ಬೇಕು ಚೆನ್ನಾಗಿ ಬೆಡ್ ರೆಶ್ಟ್ ಮಾಡಿದ್ರೆ ಸೊಂಟ ನೋವು ಸ್ವಲ್ಪ ಕಡಿಮೆ ಆಗುತ್ತೆ ನೀವು ಬರೀ ಕೂತ್ಕೊಂಡೆ ಕೆಲಸ ಮಾಡೊ ಅಂಥದ್ದಾ

ಹಾಂ ಹಾಂ ಆಂ ಒಂದ್ಸತಿ ಆಸ್ಪೆಟ್ಲಗೆ ಬಂದುಬಿಟು ವಿಸಿಟ್ ಮಾಡಿ ನೀವು ಸ್ವಲ್ಪ ಎಕ್ಸ್ ರೆ ಅದು ತೆಗೆಸ್ಬೇಕಾಗುತ್ತೆ

ಮತ್ತೆ ಅದರ ಮೇಲೆ ಅದು ಏನು ರಿಪೋರ್ಟ್ ಬರುತ್ತೊ ಅದರ ಮೇಲೆ ಸ್ವಲ್ಪ ಟ್ಯಾಬ್ಲೆಟ್ಟು ಮೆಡಿಶನ್ನು ಎಲ್ಲ ಬರ್ಕೊಡ್ತೀವಿ ಮತ್ತೆ ಇನ್ನೇನಾದರು ಸಮಸ್ಯೆ ಇದೆಯ

ಆಂ ಬರ್ರಿ ಆಗುತ್ತೆ ಕ್ಲಿನಿಕ್ಕಿಗೆ ಬರ್ರಿ ನೀವು ಆದಷ್ಟು ಬಂದೂ ಎಲ್ಲ ಚೆಕಪ್ಗಳು ಮಾಡಿಸ್ಕೊಂಡ್ರೆ ಚೆನ್ನಾಗುತ್ತೆ ಹಾಂ ಸರಿ